ಹಲೋ ಹಾಂ ಇದು ನಾನೊಂದು ನಿಮ್ಮದ್ರಲ್ಲೊಂದು ಸ್ವಿಗ್ಗಿ ಆ್ಯಪಲ್ಲಿ ಫುಡ್ ಆರ್ಡ್ರು ಮಾಡಿದ್ದೆ ನಾನು ಹಾಂ ನನ್ನ ಹೆಸ್ರು ಮಂಜುನಾತ್ ಅಂತ ಹೌದು ನಾನು ಏನು ಅಂತಂದರೆ ಈಗ ಚಿಕನ್ ಫ್ರೈಡ್ ರೈಸ್ ಆರ್ಡ್ರು ಮಾಡಿದ್ದೀನಿ ಮತ್ತು ಅದ್ರ ಜೊತೆಗೆ ಒಂದೆರಡು ಬಟರ್ ನಾನ್ ಅಂತ ಬರುತ್ತಲ್ಲ ಅದನ್ ಆರ್ಡ್ರು ಮಾಡಿದ್ದೀನಿ ಸೊ ಅದಕ್ಕಾಗಿನೇ ನಿಮ್ಗೆ ಕಾಲ್ ಮಾಡಿದೆ ಮತ್ತು ಏನು ಅಂತಂದರೆ ಚಿಕನ್ ಫ್ರೈಡ್ ರೈಸ್ ಎಲ್ಲ ಈಗ ಏನು ಇನ್ನೂ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆಯಾ ಮಾಡಲಿಕ್ಕೆ ಆಂ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಹಾಕಿಸ್ಬಿಡಿ ಹಾಂ ಎಣ್ಣೆ ಎಲ್ಲ ಕಡಿಮೆ ಇರಬೇಕಂತೇಳಿ ಮತ್ತು ಇನ್ನೊಂದು ಏನಂತ ಅಂದರೆ ಚಿಕನ್ ಫ್ರೈಡ್ ರೈಸ್ಗೆ ಸ್ವಲ್ಪ ಎಲ್ಲ ಕ್ವಾಂಟಿಟಿ ಎಲ್ಲ ತುಂಬ ಕಡಿಮೆ ಕೊಡ್ತಾರೆ ನೋಡಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಮತ್ತು ಅದ್ರ ಜೊತೆಗೆ ಒ ಸ್ವಲ್ಪ ಶೇರ್ವ ಗಿರ್ವ ಅಂತ ಏನಾರು ಇದ್ದರೆ ಅದನ್ನೊಂಚೂರು ಸ್ವಲ್ಪ ಕಳಿಸ್ಕೊಟ್ಬುಡಿ ಆಂ ಮತ್ತೊಂದು ವಾಟ್ರ್ ಬಾಟ್ಲ್ ಬೇಕು ನನಗೆ ಹಾಂ ಮತ್ತು ಎಷ್ಟೋತ್ತಾಗ್ಬೋದು ಒಂದು ಅಂದಾಜು ಟೈಮು ರೀಚ್ ಆಗ್ಲಿಕ್ಕೆ ಲೊಕೇಶನ್ನು ಹಾ ಹಾಂ ಅಡ್ರಸ್ ಬಂದುಬಿಟ್ಟು ಇಲ್ಲೇ ಈ ಸ್ಟೇಡ್ಯಂ ವೈಶಾಲಿ ಇದೆಯಲ್ಲ ಆ ವೈಶಾಲಿ ಹತ್ರ ಹಿಂಗೆ ಬಂದುಬಿಟ್ಟು ಸ್ಟೇಡ್ಯಂ ರೋಡ್ ಇರುತ್ತಲ್ಲ ಸ್ಟೇಡ್ಯಂ ರೋಡ್ ಇದೆ ಆ ಸ್ಟೇಡ್ಯಂ ರೋಡ್ ಹತ್ರ ರಾಜೇಂದ್ರ ನಗರ ಅಂತಿದೆ ಆ ರಾಜೇಂದ್ರ ನಗರ್ದ ಹತ್ತಿರ ನೀವು ಬಂದು ನನಗ್ ಫೋನ್ ಮಾಡಿದರೆ ನಾನು ನಿಮಗೆ ಎಲ್ಲ ನೀಟಾಗಿ ಅದ್ರ ಹಿಂದೆನೆ ಮನೆ ಇರೋದು ಆಂ ಆ ರಾಜೇಂದ್ರ ನಗರದಿಂದ ಒಂದು ಅಂಬೇಡ್ಕರ್ ಕಲ್ಯಾಣ್ ಮಂಟಪ ಅಂತ ಬರುತ್ತೆ ಅಂಬೇಡ್ಕರ್ ಕಲ್ಣ್ ಮಂಟಪ ಅಂತ ಬ ಅದ್ರ ಹಿಂದೆನೇ ಮನೆ ನಮ್ದು ಆ್ಯಕ್ಚುಲಿ ನೀವು ಅಲ್ಲಿಗೆ ಬಂದು ನೀವು ನನಗೆ ಜಸ್ಟ್ ಫೋನ್ ಮಾಡಿದರೆ ಸಾಕು ಹಾಂ ಹಾಂ ಇನ್ನೊಂದು ಎಷ್ಟೋತ್ತಾಗ್ಬೋದು ಒಂದು ಅಂದಾಜು ಆಂ ಫುಡ್ ಇನ್ನೂ ಪ್ರಿಪ್ರೇಷನ್ ಈಗ ಆಗ್ತಾ ಇದೆಯಾ ಓಕೆ ಓಕೆ ಓಕೆ ಓಕೆ ಹಾಂ ನೋಡಿ ಆದಷ್ಟು ಬೇಗನೆ ಒ ಸ್ವಲ್ಪ ಡೆಲಿವರ್ ಮಾಡೋಕ್ಕೆ ಟ್ರೈ ಮಾಡಿ ಹಾ ಇನ್ನೊಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮ್ಷನಾರು ಆಗುತ್ತಲ್ಲ ಇದ್ರಲ್ಲಿ ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ನನಗೆ

ಹೌದಾ ಓಕೆ ಓಕೆ ಓಕೆ ಆಡ್ರಸೆಲ್ಲ ತುಂಬ ಇದ್ದಾವಾ ಹಾಂ ಏನು ಒಂದೇ ಸಲ ಎರಡ್ಮೂರು ಆರ್ಡ್ರಸ್ ಕೊಟ್ಟು ಬಿಡ್ತೀರಾ ನೀವು ಹಾಂ ಹೌದಾ ಇವಾಗೆಲ್ಲಿ ರೆಸ್ಟೋರೆಂಟ್ ಹತ್ರ್ ಇನ್ನೂ ಹೋಗ್ತಾ ಇದ್ದೀರ ನೀವು ಓಕೆ ಹಾಂ ಹಾಂ ಹಾಂ ಸರಿ ಆಯಿತು ಸ್ವಲ್ಪ ಬೇಗನೆ ತಂದ್ಕೊಟ್ಬಿಡಿ ಹಾಂ ಮತ್ತು ಅದೇ ಫುಡ್ ಕ್ವಾಂಟಿಟಿ ಬಗ್ಗೆ ಒ ಸ್ವಲ್ಪ ಅವರಿಗೆ ರೆಸ್ಟೋರೆಂಟ್ ಅವ್ರಿಗೆ ಹೇಳಿ ಹಾ ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಕಳ್ಸ್ಕೊಟ್ಬಿಡ್ತಾರೆ ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಒ ಸ್ವಲ್ಪ ಕೇರ್ ಮಾಡಬೇಕು ಹಾ ಇಲ್ಲಾಂತಂದರೆ ಅವರು ಹಂಗ್ ಬೇಕೋ ಹಾಗೆ ಆರ್ಡ್ರ್ ಎಲ್ಲ ಕಡಿಮೆ ಕೊಟ್ಬಿಡ್ತಾರೆ ಮತ್ತು ಪ್ರೈಸು ಎಲ್ಲ ನಿಮಗೆ ಜಾಸ್ತಿ ಹಾಕ್ಬುಡ್ತಾರೆ ನಮಗೆ ಸ್ವಲ್ಪ ಬೇಗನೆ ಬನ್ನಿ ಓಕೆನಾ ಹಾಂ ಓಕೆ ಓಕೆ ಓಕೆ ಓಕೆ ಫೈನ್ ತ್ಯಾಂಕ್ ಯೂ